ನಾನು ಅಪರೂಪವಾಗಿ ಅಡುಗೆ ಮಾಡುತ್ತೇನೆ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಒಂದೇ ಒಂದು ಅದು ಏನು ಅಂದರೆ ಎಣ್ಣೆ ಬದನೇಕಾಯಿ ಸಾರು ಅದರಿಂದ ಮೊದಲು ನಾನು ಅದಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಂತೀನಿ ನಂತರ ಅಡುಗೆ ಮಾಡ್ತಿನಿ ನಂತರ ಅನ್ನದಲ್ಲಿ ಹಾಕೊಂಡು ತಿಂತೀನಿ